ನಮ್ಮ ಪ್ರದೇಶದಲ್ಲಿ ನೋಡಬಹುದಾದ ಕೆಲವು ಸಾಂಸ್ಕೃತಿಕ ಮತ್ತು ಸಾಂಪ್ರದಾಯಿಕ ಕಲಾ ಶೈಲಿ ಮತ್ತು ವೃತ್ತಿ ಎಂದರೆ ನಾವು ನೋಡಬಹುದಾದ ಹರಿಹರೇಶ್ವರ ದೇವಸ್ಥಾನದಲ್ಲಿ ಆ ಕೆತ್ತಿರುವ ಶಿಲೆ ಕಲ್ಲುಗಳು ಹಾಗು ನಮ್ಮ ಪ್ರದೇಶದಲ್ಲಿ ನಡೆಯುತ್ತಿರುವ ಜಾತ್ರೆಯ ಸಮಯದಲ್ಲಿ ಬೀದಿ ನಾಟಕಗಳು ಹಾಗು ಸಾಂಪ್ರದಾಯಿಕ ನೃತ್ಯಗಳು ಅಂದರೆ ಸಾಂಪ್ರದಾಯಿಕ ನೃತ್ಯ ಎಂದರೆ ಭರತನಾಟ್ಯ ಹಾಗೂ ಕೂಚುಪುಡಿ ಇವೆಲ್ಲ ನೋಡಬಹುದು ಹಾಗು ಇದನ್ನು ಮುಂದಿನ ಪೀಳಿಗೆಯವರೆಗೂ ನಾವು ಬೆಳೆಸಬೇಕೆಂದರೆ ಸಣ್ಣ ಹುಡುಗರಿಗೂ ತೋರಿಸಿ ಇದನ್ನು ನಾವು ಬೆಳೆಸ್ಕೋಬೇಕು